ಭಾರತದ ಅಧಿಕೃತ ಭಾಷೆಗಳು ಯಾವುವು ಹಾಗೂ ದೇಶದಲ್ಲಿ ಸಾಮಾನ್ಯವಾಗಿ ಬಳಸುತ್ತಿರುವ ಭಾಷೆಗಳು ಯಾವುವು ಭಾರತದಲ್ಲಿರುವ ಭಾಷೆಗಳ ವೈವಿಧ್ಯತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದಲ್ಲಿ ಭಾಷೆಗಳು ಸುಮಾರಿವೆ ಆದರೆ ಅತಿ ಹೆಚ್ಚಾಗಿ ಬಳಸುವ ಭಾಷೆಗಳು ಅವರವರ ರಾಜ್ಯಕ್ಕೆ ತಕ್ಕಂತೆ ಅವರ ಭಾಷೆಗಳು ಇದ್ದಾವೆ ಆದರೆ ಅತಿ ಹೆಚ್ಚು ಬಳಸುವ ಭಾಷೆ ಇಂಗ್ಲೀಷ್ ಹಿಂದಿ ಹೆಚ್ಚಾಗಿ ಬಳಸುತ್ತಾರೆ ಅವರವರ ರಾಜ್ಯಕ್ಕೆ ತಕ್ಕಂತೆ ಅವರವರ ಭಾಷೆಯ ವೈವಿಧ್ಯತೆಗಳು ಅಭೂತಪೂರ್ವಕವಾಗಿ ಇದ್ದಾವೆ ಇದರಂತೆ ಯಾವ್ಯಾವ ರಾಜ್ಯದಲ್ಲಿ ಯಾವ ಯಾವ ಭಾಷೆಯನ್ನು ಬಳಸುತ್ತಾರೋ ಆ ಭಾಷೆಗೆ ಅದೇ ರೀತಿಯಾದಂತಹ ಪ್ರಾಮುಖ್ಯತೆಯೂ ಕೂಡ ಇದೆ ಸಾಮಾನ್ಯವಾಗಿ ದೇಶದಲ್ಲಿ ಬಳಸುತ್ತಿರುವ ಭಾಷೆಗಳು ಅತೀ ಹೆಚ್ಚಾಗಿ ಹಿಂದಿ ಹಿಂಗ್ಲೀಷ್ ಅತಿ ಹೆಚ್ಚಾಗಿ ಬಳಸುತ್ತಾರೆ